ಹಲೋ ಅಲೋ ಹೇಳೇ ಶಾಂಭವಿ ಏನು ಮಾಡ್ತಿದ್ದೀಯಾ ಏನಿಲ್ಲ ಕಣೇ ವಾ ನನ್ನ ಫ್ರೆಂಡ್ದು ಮದುವೆ ಇತ್ತಾ ಅಲ್ಲಿಗೆ ಹೋಗಿದ್ದನಾ ತುಂಬಾ ಚೆನ್ನಾಗಿ ಅರೆಂಜ್ಮೆಂಟ್ ಮಾಡಿದ್ದರು ಕಣೇ ತುಂಬಾ ಚೆನ್ನಾಗಿತ್ತು ಆದರೆ ಊಟ ಎಲ್ಲ ಸಕ್ಕತಾಗಿತ್ತು ಕಣೇ ಏನಾದರು ಇನ್ನೊಂದು ಸಲ ತಿನ್ನಬೇಕು ಅನಿಸ್ತಾ ಇತ್ತು ಆಮೇಲೆ ಅವ್ರು ಮಾಡಿದ್ರು ಅಲ್ಲಾ ಅದು ಏನಪ್ಪ ಮಂಟಪದ ಡೆಕೋರೇಷನ್ ಆಗಲಿ ಮತ್ತೆ ಇನ್ನೊಂದು ಆಗಲಿ ಆ ಥರ ಮದುವೆ ಆಗಬೇಕು ಅಂತ ಅನಿಸುತ್ತೆ ಕಣೇ ನನಗುನು ತುಂಬಾ ಏನು ಚೆನ್ನಾಗಿ ಮಾಡಿದರು ಕಣೇ ಅರೆಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದರು ಹಾಂ ಹೌದು ನಮ್ಮ ಮನೆ ರೀಲೇಶನ್ನೆಯ ಹೋಗಿದೆ ನಾನು ಅವಾಗ ಹೆಂಗ್ ಹೆಂಗೆ ಅಂದರೆ ಫ ಹೂವನ್ನು ಎಲ್ಲ ಮಾಮೂಲಿ ಡೆಕೋರೇಷನ್ ಮಾಡಿ ಅಲಂಕಾರ ಮಾಡಿದ್ದರು ಅದರಲ್ಲಿ ಏನಪ್ಪ ಅಂತಂದರೆ ನವಿಲು ಥರ ಎಲ್ಲ ಮಾಡಿದ್ದರು ಕಣೇ ಹೂವಲ್ಲಿ ಸಕ್ಕತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ಕಣೇ ಅದನ್ನು ನೋಡಿಬಿಟ್ಟು ನನಗೆನೇ ಒಂಥರ ಅಯ್ಯೋ ಈ ಥರ ನಾವು ಮದುವೆ ಆಗಬೇಕು ಈ ಥರ ಎಲ್ಲ ಅಲಂಕಾರ ಮಾಡಿಸ್ಬೇಕು ಚೌಟ್ರಿಗೆ ಇಂಥ ಈ ಥರ ಎಲ್ಲ ಅಂದ್ಕೋತಾ ಇದ್ದೆ ಕಣೇ ತುಂಬಾ ಚೆನ್ನಾಗಿ ಮಾಡಿದ್ರು ಮಾತ್ರ ಅವರು ಹ್ಞೂ ಹಾಂ ಚೆನ್ನಾಗಿದ್ದಾರೆ ಕಣೆ ಜೋಡಿ ಚೆನ್ನಾಗಿದೆ ಏನಿಲ್ಲಾ ಹುಡ್ಗಾನು ಚೆನ್ನಾಗಿ ಕಪ್ಪಗೆ ಇದ್ದಾನೆ ಸ್ವಲ್ಪ ಹುಡ್ಗಿ ಮಾಮೂಲಿ ಕಲ್ಲರಾಗಿ ಇದ್ದಾಳೆ ಬೆಳ್ಳಗಿದ್ದಾಳೆ ಅಂದರೆ ಏನಪ್ಪ ಇಬ್ಬರಿಗು ತುಂಬಾ ಕೋವೆಡ್ ಆಗುತ್ತೆ ಕಣೆ ಚೆನ್ನಾಗಿದ್ದಾರೆ ಮಾತ್ರ ಹ್ಞೂ ಹಾಂ ಹೌದು ಆ ಥರನೇಯಾ ಮೊದಲು ಗಂಡನ್ನ ಕರ್ಕೊಂಡು ಹೋಯ್ತಾರೆ ಕರೀಬೇಕು ಅವ್ರನ್ನ ಹೋಗ್ಬುಟ್ಟು ಕಾಲು ತೊಳೆದು ಅವ್ರಿಗೆ ಚಪ್ಲಲಿ ಹಾಕಿ ಕುತ್ತಿಗೆ ಚೈನ್ ಹಾಕಿ ಅವ್ರಿಗೆ ಕಾಲು ತೊಳೆದು ಅವೆಲ್ಲನು ಮಾಡಿ ಪೂಜೆ ಎಲ್ಲ ಮಾಡಿ ಹಾಂ ಹಾಂ ಹಾಂ ಕಾಲು ತೊಳೆದು ಕರ್ಕೋ ಬರ್ತಾರೆ ಅವ್ರನ್ನ ಚೊ ಮೋ ಮದುವೆ ದೇವಸ್ಥಾನ್ದಿಂದ ಚೌಟ್ರಿಗೆ ಕರ್ಕಂಡ್ಬರ್ತಾರೆ ಅವ್ರನ್ನ ಹ್ಞೂ ಹ್ಞೂ

ಹಾಂ ಸರಿ ಕಣೆ ಆಯಿತು ಮಾತಾಡೋಣ ಬಾಯ್